ನಾನು ಬ್ರಾಹ್ಮಣ ವರ್ಗಕ್ಕೆ ಸೇರುವ ಒಂದು ವಿಷಯ ಆಗಿರೋದರಿಂದ ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಪೂಜೆ ಮಾಡೋದೇನು ಅದು ಒಂದು ಸ್ವಲ್ಪ ಮುಖ್ಯವಾದ ಉದ್ಯೋಗ ಆಗಿತ್ತು ಆದರೆ ಈಗಿನ ದಿನಗಳಲ್ಲಿ ಪೂಜೆ ಮಾಡೋದು ಇಲ್ಲ ಪೂಜಾರಿಯ ಕೆಲಸ ಏನಿದೆ ಅದನ್ನು ತುಂಬ ಜನ ಅದನ್ನು ಅವರು ತೊರಿತಾ ಇದ್ದಾರೆ ಯಾಕೆಂದರೆ ಅವರು ಬೇರೆ ಬೇರೆ ಅವರು ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ಅಂದರೆ ಪೂಜಾ ಪೂಜೆ ಮಾಡುವ ಆ ವಿಧ ಅದಕ್ಕೆ ಒಂದು ವಿದ್ಯಾಭ್ಯಾಸ ಪಡೀತ ಇಲ್ಲಾಂದ್ರೂ ಅವರು ಮಾಮುಲಿ ವಿದ್ಯಾಭ್ಯಾಸವನ್ನು ಅವರು ಪಡೀತಾಯಿದ್ದಾರೆ ಅವರು ಬೇರೆ ಬೇರೆ ಉದ್ಯೋಗಕ್ಕೆ ಅವರು ಏನು ಆಕಾಂಕ್ಷೆಪಟ್ಟು ಬೇರೆ ಉದ್ಯೋಗವನ್ನು ಆರಿಸಿ ಅವರು ಅದಕ್ಕಾಗಿ ಓದ್ತಾಯಿದ್ದಾರೆ ಅವರು ಅದಕ್ಕೋಸ್ಕರ ವಿದ್ಯಾಭ್ಯಾಸ ಮಾಡಿ ಆ ಉದ್ಯೋಗಕ್ಕೆ ಅವರು ಸೇರಿ ಅದರಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾಯಿದ್ದಾರೆ ಮತ್ತು ಇನ್ನೊಂದು ಏನು ಅಂತ ಅಂದರೆ ಒಂದು ನಾವು ಒಂದೇ ಉದ್ಯೋಗ ಮಾತ್ರ ಅಲ್ಲ ನಾವು ಬೇರೆ ಬೇರೆ ಎಲ್ಲ ಉದ್ ಬೇರೆ ಯಾವ ಯಾವ ಉದ್ಯೋಗ ಇದೆ ಅದಕ್ಕೆಲ್ಲಾದಕ್ಕೂ ನಾವು ಕೈ ಹಾಕ್ಬೌದು ಮತ್ತು ಎಲ್ಲದಕ್ಕೂ ನಾವು ಏನು ನಾವು ಒಂದು ಹೋಗಿ ಆ ಉದ್ಯೋಗ ಮಾಡ್ಬೌದು ಅಂತ ಏನು ಬರ್ತಾಯಿದೆ ಅಲ್ಲ ಅದರಿಂದ ನಾವು ಬೇರೆ ಎಲ್ಲ ಬೇರೆ ತರಹದ ಉದ್ಯೋಗವನ್ನು ಪೂಜೆ ಆ ಒಂದು ಉದ್ಯೋಗ ಬಿಟ್ಟು ಉಳಿದದ್ದೆಲ್ಲ ಉದ್ಯೋಗದ ಕ್ಕು ನಾವು ಕೈ ಹಾಕಿ ನಾವು ಅದರಿಂದ ನಾವು ಮಾಡ್ಬೌದು ನಾವು ಅದರಲ್ಲಿ ನಾವು ಒಂದು ಏನಾದರು ಸಾಧಿಸ್ಬೊದಾದಂಥ ಒಂದು ನಮ್ಮಲ್ಲಿ ಒಂದು ಶಕ್ತಿ ನಮಗೆ ಗೊತ್ತಿದ್ರಿಂದ ನಾವು ಬೇರೆ ಉದ್ಯೋಗವನ್ನು ನಾವು ಅದನ್ನು ನಾವು ಚ್ಯೂಸ್ ಮಾಡ್ತಾಯಿದ್ದಿವಿ